ಹಲೋ ಹಾಂ ನಾವು ಸೂಪರ್ವೈಸರ್ ಹೇಳ್ರಲ್ಲಾ ತರಸ್ಮಿ ಇದ್ರಲ್ಲಾ

ಏ ಸಾಮಾನುಗುಳೆಲ್ಲ ಮತ್ತೆ ಒಯ್ಬೇಕು ಅಲ್ರಿಪಾ ಇಲ್ಲ ಗಾಡಿದ ಬಗ್ಗೆ ಗಾಡಿ ನಮ್ದು ಅಂತಿ ಬ್ಯಾರೆ ಕಡೆ ಹೋಗೇತಿ ಬ್ಯಾರೆಯಾಗೆ ಸೈಟ್ ಮ್ಯಾಲ ಹೋಗೇತಿ ಈಗ ಒಂದು ನೋಡ್ಯಾ ಗಾಡಿ ಬಾಡ್ಗಿ ಮಾಡ್ಕೊಂಡ ಬೇಕಾರೆ ಹೋಗು ರೀ ಮತ್ತು ಇನ್ನ ಕಂಪ್ನಿ ಗಾಡಿ ಈಗ ಬರು ಮಟ್ಟನೆ ಲೇಟ್ ನಿಮ್ಗ ಅದ ಈಗ ನೀವು ಬಾ ಕಂಪ್ನಿ ಗಾಡಿ ಇನೊಂದ್ ಸೈಡ್ ಮೇಲೆ ಹೋಗೇತಿ ಅದು ಆ ಗಾಡಿ ಬರು ಮಟ್ಟ ನೀವು ನಿಲ್ಬೇಕು ಆಗ್ತೈತಿ ಅದ್ಕ ನೀವು ಏನು ಮಾಡ್ರೀ ಒಂದಾ ಬ್ಯಾರೇ ಇದನ್ನ ಗಾಡಿ ಮಾಡ್ಕೊಂಡ ಹಾಂ ಕೊಲ್ಲಾಪುರ್ ಸೈಡ್ ಮ್ಯಾಲ ಹೋಗಿ ಬಿಡ್ರಿ ಹಾಂ ಹೌದು ಅದ ನೋಡಿ ಮಾತಾಡೋಣ ತಗೋ ರೀ ನಿಮ್ಮ ಫೋನ್ ನಂಬ ಮಾತಾಡುಣ್ ರೀ ಬರ್ ಸಾಮಾನು